ನಾನು ಹೌದು ದೊಡ್ಡ ಪ್ರಮಾಣದಲೆಲ್ಲ ಅಡುಗೆ ಮಾಡಿದ್ದೇನೇ ಅಂದರೆ ಅದು ಯಾವ ಇನ್ಸಿಡೆಂಟ್ ಅಂದರೆ ಅದೇ ನಮ್ಮದು ಅದು ಮನೆಯದು ಎಲ್ಲ ಹೊಸ ಮನೆ ಕಟ್ಟುವಾಗ ಈ ಸ್ಲ್ಯಾಪ್ ಮಾಡುವಾಗ ಆ ಟೈಮಲ್ಲೆಲ್ಲ ಅಡುಗೆ ಮಾಡಿದ್ದೇನೆ ಅದು ಎಂತ ಅಂದರೆ ಫಸ್ಟೆಲ್ಲ ನಮಗೆಲ್ಲ ಅಷ್ಟೆಲ್ಲ ದೊಡ್ಡ ಅಂದರೆ ಅಡುಗೆ ಮಾಡಿ ಎಲ್ಲ ಅಭ್ಯಾಸ ಇರಲಿಲ್ಲ ಅದೇನಂದರೆ ಜಾಯಿಂಟ್ ಫ್ಯಾಮಿಲಿ ಹೌದು ಅಂದರೆ ಒಂದು ಹತ್ತು ಇಪ್ಪತ್ತು ಒಂದು ಇಪ್ಪತ್ತು ಇಪತ್ತೈದು ಜನರುಗಳು ಹೀಗೆಲ್ಲ ಅಡುಗೆ ಮಾಡಿ ಎಲ್ಲ ಮಾಡ್ತಾ ಅಭ್ಯಾಸ ಇತ್ತು ಆದ್ರೆ ಅದು ಒಂದು ಒಂದು ಐವತ್ತು ಜನರಿಗೆ ಅಡುಗೆ ಮಾಡೋ ಅಡುಗೆ ಮಾಡ್ಲಿಕ್ಕೆ ಆ ದಿವಸ ಇದ್ದದ್ದು ಅಂದರೆ ಪಸ್ಟ್ ಅಂದರೆ ಅದೊಂಥರ ಅಂದರೆ ಎಂತ ಆಗ್ತದೆ ಅಡುಗೆ ಮಾಡಿದ ಹಾಗೆಲ್ಲ ಸ್ವಲ್ಪ ಹೆದರಿಕೆ ಇತ್ತು ಮತ್ತೆ ಅಂದರೆ ಮತ್ತೆ ಟ್ರೈ ಮಾಡಿದ್ದು ಅಂದರೆ ಫಸ್ಟ್ ಟೈಮ್ ಅಲ್ಲ ಫ ಅಂದರೆ ಫಸ್ಟ್ ಅಂದರೆ ಅಡುಗೆ ಮಾಡಲಿಕ್ಕೆಲ್ಲ ಮಾಡಿದೆ ಆದರೆ ಅಂದರೆ ಎಲ್ಲ ಮತ್ತು ಎಲ್ಲ ಅದೇ ಎಲ್ಲ ಅವರೆಲ್ಲ ಹೇಳೋದು ಅದು ಒಳ್ಳೆ ಆಗಿದೆ ಅಡುಗೆ ಎಲ್ಲ ಹೇಳಿದರು ಅದೇ ಒಂದು ಖುಷಿ ಆಯಿತು ಆದರೆ ಅದನ್ನು ಮಾಡ್ಲಿಕ್ಕೆ ಮಾತ್ರ ತುಂಬ ಸಾಕಾಯ್ತು ಅಂದರೆ ಒಬ್ಬ ಒಬ್ಬರೇ ಅದು ಮಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ಎಲ್ಲ ಮಾಡಿ ಎಲ್ಲ ಮತ್ತು ಸಾಕಾಯ್ತು ಆದರೆ ಅವರೂ ಖುಷಿ ಅಡುಗೆ ಎಲ್ಲ ಒಳ್ಳೆಯ ಆಯಿತು ಹೇಳಿದರಲ್ಲ ಅವಾಗ ತುಂಬ ಖುಷಿ ಆಯಿತು ಅದೇ ನಂದು ಪಸ್ಟ್ ಎಸ್ಪೀರಿಯನ್ಸ್ ಅಷ್ಟು ದೊಡ್ಡ ಪ್ರಮಾಣ್ದಲ್ಲಿ ಅಡುಗೆ ಮಾಡಿದ್ದು